ಹಿಂಗೇ ನಾನು ಆಸ್ಪತ್ರೆಗೆ ಟ್ರೈನಿಂಗ್ ಅಂತ ಹೋಗಿದ್ದೆ ಅಲ್ಲಿ ರೋಗಿನ ಯಾವ ಥರ ನೋಡಿಕೊಳ್ಳೋದು ಅವ್ರ ಹತ್ತಿರ ಹೇಗೆ ಇರೋದು ಅದು ಮತ್ತು ಆಸ್ಪತ್ರೆ ನಿರ್ವಹಣೆ ತುಂಬ ಇಷ್ಟ ಆಗಿತ್ತು ತುಂಬ ಚೆನ್ನಾಗಿ ಇತ್ತು ಅಡ್ಮಿಟ್ ಆಗಿರೋ ರೋಗಿಗಳನ್ನು ಯಾವ ಥರ ಚಿಕಿತ್ಸೆ ಕೊಟ್ಟು ಅವರು ಅವ್ರನ್ನ ಆ ರೋಗದಿಂದ ಹೇಗೆ ಪಾರು ಮಾಡೋದು ಅಂತ ಎಲ್ಲ ತಿಳಕೊಂಡೆ ಮೊದಲು ನನಗೆ ಏನೂ ಗೊತ್ತಿರಲಿಲ್ಲ ಆಸ್ಪತ್ರೆಗೆ ಹೋದ್ಮೇಲೆ ಅಲ್ಲಿರೋರು ಎಲ್ಲರಿಂದ ತಿಳಕೊಂಡ್ವಿ ಮತ್ತು ಅಲ್ಲಿರುವ ಸಿಬ್ಬಂದಿಗಳಿಂದ ಯಾವ ಥರ ರೋಗಿಗಳತ್ತಿರ ಇರಬೇಕು ಸಿಂಪತಿ ಕರುಣೆಯಿಂದ ಇರಬೇಕು ಮತ್ತೆ ಅವರಿಂದ ರೋಗಗಳಿಂದ ನಾವು ಅವ್ರ್ನ ಹೇಗೆ ಪಾರು ಮಾಡಬೇಕು ಅಂತ ಎಲ್ಲಾ ರೀತಿಯಲ್ಲಿ ಹೇಳಿಕೊಡ್ತಾ ಇದ್ದರು ನಾವು ರೋಗಿಗಳೊಂದಿಗೆ ಕುಟುಂಬಸ್ಥರಂತೆ ಬೆರೆತುಕೊಳ್ತಾ ಇದ್ವಿ ಅವ್ರ ಮೇಲೆ ಕೋಪ ಮಾಡಿಕೊಳ್ತಾ ಇರಲಿಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದ್ವಿ ಈ ಥರ ಎಲ್ಲ ಹೇಳ್ಕೊಡ್ತಾ ಇದ್ದರು ಅಲ್ಲಿರುವ ಶಿಸ್ತು ಬದ್ದತೆ ಬುದ್ದಿವಂತಿಕೆ ಎಲ್ಲವನ್ನು ಉಪಯೋಗಿಸಿ ಉಪಯೋಗ್ಸಿ ನಾವು ಮಾಡ್ತಿದ್ವಿ ಈ ಥರ ಎಲ್ಲ ಮಾಡೋದಕ್ಕಿಂತ ನಮಗೆ ಬುದ್ದಿವಂತಿಗೆ ಜಾಸ್ತಿ ಆಯ